ನಮ್ಮ ಮನೇಲಿ ಟಿವಿ ಮೊಬೈಲು ತಂತ್ರಜ್ಞಾನ ಅತೀ ಬಳಕೆಯಿಂದ ಮಕ್ಕಳು ಎದುರಿಸುವ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳು ತುಂಬ ಆಗಿದೆ ಕಣ್ರಿ ನಾ ಯಾರಿಗೆ ಹೇಳದು ಯಾರಿಗೆ ಬಿಡೋದು ತುಂಬ ಕಷ್ಟ ಆಗ್ತ ಇದೆ ಮನೇಗೆ ಹೋಗ್ತಿದ್ ಮನೆಗೆ ಹೋದ್ ತಕ್ಷಣ ಮಕ್ಳುಗಳು ಏನು ಮಾಡ್ತಾರೆ ಅಮ್ಮ ಮೊಬೈಲ್ ಅಪ್ಪ ಮೊಬೈಲ್ ಮತ್ತು ಟಿವಿ ಟಿವಿ ಆನ್ ಮಾಡು ಬೇಗ ಬೇಗ ಬರೆದು ಬಿಡೋದು ಹೋಮ್ವರ್ಕ್ನಾ ಬೇಗ ಬೇಗ ಈಸ್ಕೊಳ್ಳೋದು ಯಾರಿಗೇಳೊದು ಈ ಸಮಸ್ಯೆಗಳನ್ನ ಅಮೇಲೆ ಊಟಾನು ಮಾಡೋಲ್ಲ ಒಂದು ಊಟ ಮಾಡು ಅಂದರೆ ಮೊಬೈಲ್ ಕೊಡು ಮೊಬೈಲ್ ಕೊಡು ಮೊಬೈಲ್ ಕೊಡು ಮತ್ತು ಒಂದು ಏನಾದರು ಮಾಡು ಅಂದರೆ ಟಿವಿ ನೋಡಬೇಕು ರಿಮೋಟ್ ನನ್ ಕೈಯಲ್ಲೆ ಇರಬೇಕೂ ಅಂತಾರೆ ಈ ರೀತಿ ಇದ್ದಾಗ ಅವರ ಆರೋಗ್ಯದ ಮೇಲು ಪರಿಣಾಮ ಬೀರುತ್ತೆ ಇದ್ರ ಮೇಲು ಪರಿಣಾಮ ಬೀರುತ್ತೆ ಮನುಷ್ಯ ಅವ್ರ್ಗಳುಗೆ ಗೊತ್ತೇ ಆಗೋಲ್ಲ ಗೊತ್ತೇ ಆಗೋಲ್ಲ ಯಾಕೆ ಅಂತಂದರೆ ಮಕ್ಕಳುಗಳಲ್ವ ಗೊತ್ತಾಗುತ್ತೆ ಅಂತ ಅನ್ನೋಕ್ಕೆ ನಾವು ಯಾರುರೀ ಹ್ಞೂ ಅರ್ಥ ಮಾಡ್ಕೋಬೇಕು ತಾನೆ ಅವ್ರೂ ಹೇಳ್ತನೆ ಇರ್ತೀವಿ ಆದ್ರೂ ಅವರು ಕಲಿಯೋಲ್ಲ ಮತ್ತು ಈಗಿನ ಟಿವಿ ಅತಿಯಾಗಿ ಮೊಬೈಲ್ ಬಳಕೆಯಿಂದ ನರಗಳು ವೀಕ್ ಆಗುತ್ತೆ ಮತ್ತೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯಾಗುತ್ತೆ ಅವ್ರಿಗೆ ಅನ್ನೋದೆಲ್ಲ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಯಾರಿಗೆ ಹೇಳೋದು ನಾವು ಈ ಸಮಸ್ಯೆಗಳನ್ನ ಹೇಳಿ ಹೇಳಿ ಹೇಳಿ ಹೇಳಿ ನಮಗೂ ಸಾಕಾಗಿ ಹೋಗಿದೆ ಏನಾದರು ಒಂದು ಹೇಳಣಾ ಅಂತ ಅಂದರೇ ಬೇಜಾರು ಮಾಡ್ಕೊತಾರೆ ಆಗಲೇ ಮಕ್ಕಳು ಚಿಕ್ಕ ಮಕ್ಕಳೇನಲ್ಲ ಆಗಲೆ ಬುದ್ಧಿವಂತಿಕೆ ಇರೋವಂತವರು ಏನಾದರು ಬೈದರೇ ಬೇಜಾರು ಮಾಡ್ಕೊತಾರೆ ಏನಾದರು ಅಂದರೇ ಬೇಜಾರು ಮಾಡ್ಕೊತಾರೆ ಆ ಹಾಳು ಮೊಬೈಲ್ನ ಬಳಸೋದ್ರಿಂದ ಏನಾಗುತ್ತೆ ಆರೋಗ್ಯ ಅಂತು ಪೂರ್ತಿಯಾಗಿ ಹಾಳಾಗೋಗುತ್ತೆ ನಾವು ಯಾರ ಜೊತೆಲಿ ಹೇಳ್ಕೊಳೊಣಾ ಇದನ್ನು ಡಾಕ್ಟ್ರತ್ರ ಕರ್ಕೊಂಡೋದರೆ ಹುಷಾರಿಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅಂದರೆ ಯಾಕೆ ಕೊಡ್ತೀರ ಮೊಬೈಲ್ನ ಮೊಬೈಲ್ ಕೊಡ್ಬೇಡಿ ತುಂಬ ಕೆಟ್ಟದ್ದದು ಅಂತ ಅಂತಾರೆ ಬಟ್ ಅದು ಮೊಬೈಲ್ ಇಲ್ಲದೇನು ಜೀವನ ಮಾಡೋಕ್ಕಾಗಲ್ಲ ಅಲ್ಲವ ಎಲ್ಲಾದಕ್ಕೂ ಮೊಬೈಲ್ ಬೇಕೇ ಬೇಕು ಯಾಕೆ ಬೇಕು ಎಲ್ಲಿದ್ದಾರೆ ಏನು ಕೇಳೋದಕ್ಕೆಲ್ಲ ಬೇಕೇ ಬೇಕಲ್ಲವಾ ಇಲ್ಲಅಂತಾಂದರೆ ಹೆಂಗ್ ಸಾಧ್ಯ ಆಗುತ್ತೆ ಹೇಳಿ ನೀವೇ